ಹಲೋ ಹಾಂ ಹೌದು ಹಾಂ ಹೌದೌದು ನಾನು ತರಕಾರಿ ಮಾರ್ತೀನಿ ಏನು ವಿಶೇಷ ಹಾಂ ಹೌದಾ ನಿಮ್ಗೆ ಏನೆಲ್ಲ ಬೇಕಿತ್ತು ತರಕಾರಿ

ಹೌದಾ ಒಂದು ಅಂದಾಜು ಒಂದು ಎಷ್ಟು ಜನರದ್ದು ಓಹ್ ಹೌದೌದು ಹಾಗಾದರೆ ನಿಮಗೆ ತುಂಬ ತರಕಾರಿ ಬೇಕಲ್ಲ ಹೌದು ಹೌದು ಅಂದರೆ ಹೌದು ಒಂದು ನಾಲ್ನೂರು ಜನ ಅಂದರೆ ನಿಮಗೆ ಯಾವುದೆಲ್ಲ ತರಕಾರಿ ಬೇಕು ಅಂತ ಹೇಳಿ ನಾನು ಒಂದು ಅಂದಾಜು ಮಾಡಿ ನಾನು ನಿಮಗೆ ಹೇಳ್ತೇನೆ

ಓಕೆ

ಕಾಡು ಮಾವಿನಣ್ಣು ಉಂಟು ಹೌದೌದು ಇದೆ ಹಾಂ ಐದು ಕೆಜಿ ಸಾಕಾಗ್ಬೋದು ಅಂದರೆ ಹೌದೌದು ಸಾಕಾಗ್ತದೆ ಸಾಕಾಗ್ ಅದೆ ಅದೇ ನೀವು ಹೇಳಿದಿರಲ್ಲ ವನು ಅದು ಆಲೂಗಡ್ಡೆ ಅದೆಲ್ಲ ನೀವು ಹೇಳಿದ್ದನ್ನು ನಾನಿಲ್ಲಿ ಬರೆದುಕೊಂಡಿಟ್ಟಿದ್ದೇನೆ ನೀವು ಒಂದು ಕೆಲಸ ಮಾಡ್ತೇನೆ ನಾ ನಿಮ್ಗೆ ಎಲ್ಲ ಒಂದು ಲಿಸ್ಟ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೇನೆ ಆಗ್ಬೋದಾ ಇಷ್ಟಿಷ್ಟು ಕೆಜಿ ಬೇಕಾಗ್ತದೆ ಅಂತ ಓಕೆ ಓಕೆ ಆಯ್ತು ಆಯ್ತು ಹಾಂ ಬಂದು ತಗೊಂಡು ಹೋಗ್ಬೋದು ನಾವೆಲ್ಲ ನಾವು ರೆಡಿ ಮಾಡಿ ಇಡ್ತೇವೆ ಬಂದು ತಕೊಂಡು ಹೋಗ್ಬೋದು ಒಂದು ಎಷ್ಟು ಗಂಟೆಗೆ ಬರ್ತೀರ ಓಕೆ ಓಕೆ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯಿತು ಓಕೆ ಓಕೆ ಮತ್ತೀಗ ಏನಾದರೂ ಹಾಂ ನಂದು ಇದೇ ನಂಬರ್ ಆಯ್ತು ಆಯ್ತು ಓಕೆ ಆಯ್ತು ಆಯ್ತು